ನಾವು ಬೆಳಗ್ಗೆ ಎದ್ದು ಅಂಗಳ ಕಸ ಹೊಡೆದು ಬಾಗಿಲಿಗೆ ನೀರಾಕಿ ಆಮೇಲೆ ಮುಖ ತೋಳ್ಕಂಡು ನೀರಿಟ್ಟು ಸ್ನಾನ ಮಾಡಿ ಸ್ನಾನ ಮಾಡಿ ಅಂತರ ದೇವರಿಗೆ ದೀಪ ಹಚ್ಚಿ ಆಮೇಲೆ ಕಾಯಿಗೆಡ್ಡೆ ಎಲ್ಲ ತಗೊಂಡು ಸ್ವಚ್ಛವಾಗಿ ತೊಳ್ಕೊಂಡು ತೊಳೆದ್ಬಿಟ್ಟು ಆಮೇಲೆ ಎಲ್ಲ ಹೆಚ್ಕಂದು ಆಮ್ಯಾಲೆ ಬೆಳಗ್ಗೆ ಹುಡುಗರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವ್ರಿಗೆ ಟಿಫನ್ ಮಾಡಿಸಿ ಸ್ಕೂಲಿಗೆ ಕಳಿಸ್ತೀವಿ ಅಮೇಲೆ ನಂತರ ಅವ್ರು ಹೋದ್ಮೇಲೆ ನಾವೂ ಮನೆ ಕೆಲಸ ಮಾಡ್ತೀವಿ ಮುಸುರೆ ಕಸ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಮಧ್ಯಾಹ್ನದ್ ಅಡಿಗೆಗೆ ರೆಡಿ ಮಾಡ್ತಿವ್ರಿ ಅಡ್ಗಿಗೆ ಅಂದರೆ ಮಧ್ಯಾಹ್ನ ನಾವೂ ಅನ್ನ ಬೇಳೆ ಸಾರು ಮಾಡ್ತಿವಿ ರೀ ಅನ್ನ ಬೇಳೆ ಸಾರಿಗೆ ಎಲ್ಲ ಕಾಯ್ಗೆಡ್ಡೆ ಎಲ್ಲಾ ಕಾಯಿಗಡ್ಡೆ ತೊಳ್ಕಂಡು ಅನ್ನ ಮಾಡಿ ಸಾಂಬಾರು ಮಾಡ್ತಿವ್ರಿ ರುಚಿಯಾಗಿ ಅಡಿಗೆ ಮಾಡ್ತಿವಿ ಹುಡ್ಗುರೆಲ್ಲ ಅಮ್ಮ ಚೆನ್ನಾಗಾಗಿದೆ ಅನ್ನ ಸಾಂಬಾರು ಅಂತ ಹೇಳ್ತಾರೆ ಆಮೇಲೆ ರಾತ್ರಿಗೇ ರೊಟ್ಟಿ ಪಲ್ಯ ಅನ್ನ ಮಾಡ್ತಿವ್ರಿ ನಾವು ರೊಟ್ಟಿಗೇ ಕೆಲವು ಮಂದೀ ಕೆಲವೂ ಹುಡುಗ್ರು ಹೆಗ್ ರೈ ಎಗ್ ಬು ಎಗ್ ಕೇಳ್ತಾರೆ ಎಗ್ ಎಗ್ ಬುರ್ಜು ಮಾತಾಡ್ತೆ ನಾವೂ ಹುಡುಗರೊಟ್ಟಿಗೆ ಒಬ್ಬರಿಗೇ ಹಾಮ್ಲೆಟ್ ಕೇಳ್ತಾರೆ ಆಮ್ಲೆಟ್ ಹಾಕೊಡ್ತಿವಿ ರುಚಿಯಾಗಿದೆ ಅಮ್ಮ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಮನೆಯೋರೂ ಮೊಸರು ಅನ್ನ ಜಾಸ್ತಿ ಮೊಸರು ಅನ್ನಕ್ಕೇ ಈರುಳ್ಳಿ ದಾಳಿಂಬೆ ಹಸೆಕಾಯಿ ಕೊತ್ತಂಬರಿ ಅದೆಲ್ಲ ಹಾಕಿ ಮೊಸರನ್ನ ಮಾಡ್ಕೊಡ್ತೀವಿ ಚೆನ್ನಾಗಾಗಿದೆ ಅಂತೇಳಿ ಇದು ಮಾಡ್ತಾರಿ ಆಮೇಲೆ ಎಲ್ಲ ಮಾಡ್ತಿವ್ರಿ ಎಲ್ಲ ಮಾಡಿ ನಂತರ ಆಮೇಲೆ ಅವರು ಹೇಳ್ತಾರ ಬಂದು ಅಮ್ಮ ಚೆನ್ನಾಗಾಗಿದೆ ಅಮ್ಮ ಚೆನ್ನಾಗಾಗಿದೆ ಇವತ್ತು ಅಂತ ಹೇಳ್ತಾರೆ ಆಮೇಲೆ ಸಾಯಂಕಾಲ ಹೊತ್ತೂ ಮಂಡಕ್ಕಿ ಮಾಡ್ಕೊಡ್ತೀವಿ ರೀ ಮೈಸೂರು ಮಂಡಕ್ಕಿ ಇದು ಬಜ್ಜಿ ಮಾಡ್ಕೊಡ್ತೀವಿ ಸಾಯಂಕಾಲ ಟೀ ಆಮೇಲೆ ತಿಂದು ಎಲ್ಲ ಹುಡುಗರು ಅಮ್ಮ ಚೆನ್ನಾಗಾಗಿದೆ ಅಮ್ಮ ಅಂತ ಹೇಳಿ ಅವರು ಓಮ್ ವರ್ಕ್ ಮಾಡ್ಕೊತಾರೆ ಓಮ್ ವರ್ಕ್ ಆದಮೇಲೆ ರಾತ್ರಿಗೆ ಊಟಕ್ಕೆ ಕೊಡ್ತೀವಿ ಊಟ ಮಾಡಿದ ನಂತರ ಮಲಗ್ತಾರೆ ಮಲಗಿದ್ಮೇಲೆ ನಾವು ಮತ್ತು ಆಮೇಲೆ ಬಿರಿಯಾನಿ ಮಾಡ್ತಿವ್ರಿ ಸಂಡೆ ಸಂಡೆ ಬಿರಿಯಾನಿ ಅಂದರೆ ಅದಕ್ಕೆ ಹಸೆಲ್ಲ ಕೊತ್ತಂಬ್ರಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಈರುಳ್ಳಿ ಟಮಾಟೆ ಪುದಿನ ಎಲ್ಲ ಹಾಕಿ ಮಿಕ್ಸಿಗಾಕಂಡು ಬಿರಿಯಾನಿ ಮಾಡ್ತಿವ್ರಿ ಮಾಡಿ ಬಡಿಸ್ತೀವಿ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಎಲ್ಲರು ಊಟ ಮಾಡಿ ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾರೆ ಕೆಲವರು ಮಂದಿ ಹೇಳ್ತಿನಿ ಅವ್ರಿಗೆ ಗೊತ್ತಿಲ್ದೋರು ಕೇಳ್ತಾರಲ್ಲ ಅವ್ರಿಗೆ ಹೇಳ್ತಿವಿ ಹಿಂಗೆಲ್ಲ ಹಾಕಿ ಹಿಂಗ್ ಮಾಡಬೇಕು ಚೆನ್ನಾಗ್ ಆಗ್ತದೆ ಅಂತ ಹೇಳ್ತಿವಿ ಹೇಳಿ ಅವರು ನಾವು ಮಾಡಿದ್ದು ಕೇಳ್ಕೊಂಡೋಗಿ ಮಾಡಿ ಆಮೇಲೆ ಅವ್ರು ಬಂದು ಚೆನ್ನಾಗಾಗಿದೆ ನೋಡು ನೀನು ಚೆನ್ನಾಗ್ ಹೇಳ್ಕೊಟ್ಟಿ ಅಂತನೇ ಹೇಳ್ತಾರೆ ಹೇಳ್ತಾರೆ ಆಮೇಲೆ ಅಯ್ ಆಯಕ್ಕ ಚೆನ್ನಾಗ್ ಹೇಳ್ಕೊಟ್ಳು ನೋಡು ಚೆನ್ನಾಗಾಗಿದೆ ಇವತ್ತು ಅಂತ ಹೇಳ್ತಾರ ಹೇಳ್ತಾರೆ ಆಮೇಲೆ ನಮ್ಮ ಮನೆಯಾಗೆ ನಾವೇ ಎಲ್ಲ ಮಾಡೋದು ಹೊರಗಡೆ ಏನು ಕೆಲಸ ಹೋಗೋಲ್ಲ ನಾವು ಹುಡುಗರು ಸ್ಕೂಲಿಗ ಕಳ್ಸೋದು ಬಂದಮೇಲೆ ಸು ಹುಡುಗರಿಗೆ ಓಮ್ ವರ್ಕ್ ಹೇಳ್ಕೊಡೋದು ಓಮ್ ವರ್ಕ್ ಮಾಡ್ಕೊಂಡಿರೆಲ್ಲ ಅಂತ ಕೇಳೋದು ಆಮೇಲೆ ನಮ್ದು ಹರಾಬಿ ಓದೋಕೋಗ್ತಾರೆ ಓದಿಬಂದು ಆಮೇಲೆ ಓಮ್ ವರ್ಕ್ ಮಾಡ್ಕೊಂತಾರೆ ಎಲ್ಲ ಕೆಲಸ ಅವ್ರವ್ರ ಕೆಲಸ ಅವ್ರಿಗೆ ಹೇಳ್ತಿವಿ ನಾವು ಮಾಡ್ಕೋ ಅಂತ ಮಾಡ್ಕೊತಾರೆ ಆಮೇಲೆ ಆಮೇಲೆ ಕೇಳ್ತಾರೆ ಅವರು ಮ ಮ ಕೆಲ್ಸಕ್ಕೆ ಹೋಗ್ಬಂದು ನಮ್ಮ ಯಜಮಾನ್ರು ಅವ್ರುಗೆ ಓಮ್ ವರ್ಕ್ ಕೇಳ್ದೆ ಮಾಡಿದ್ರೆ ನೋಡ್ದ ಅಂತ ಕೇಳ್ತಾರೆ ಹ್ಞೂ ಅಂತ ಹೇಳ್ತಿನಿ ಆಮೇಲೆ ಅವ್ರು ಕೆಲ್ಸಕ್ಕೆ ಹೋಗ್ಬಂದ್ಮೇಲೆ ಅವ್ರಿಗೆ ಕಾಫಿ ಟೀ ಎಲ್ಲ ಕೊಡ್ತೀವಿ ಅಷ್ಟೇ